ಹಲೋ ಹಾಂ ಮ್ಯಾಮ್ ನಾವೇ ಹೇಳ್ತಿರೋದ್ ಮ್ಯಾಮ್ ಡಾಕ್ಟರ್

ಹಾಂ

ಹಾಂ ನಾನೂ ಆಚೆ ಕಡೆ ಇದೀನಿ ಬರೋಕೆ ಸ್ವಲ್ಪಾ ಒಂದಿನ ಆಗ್ತದೆ ಔಟ್ ಸೈಡು ಹಾಂ ಆವತ್ತು ತನಕ ನೀವೂ ಒಂದು ಮಾತ್ರೆ ಹೇಳ್ತೀನಿ ಅದೂ ತಿನ್ನಿ ಬೆಳಗ್ಗೆ ಊಟ ಆದ್ಮೇಲೆ ತಿನ್ನಿ ಅದು ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಆಮೇಲೆ ನನ್ನ ನೋಡ್ಕೋತೀನಿ ಯಾವ್ದುಕ್ಕಾದ್ರು ಹಾಂ ಎ ಐ ಡೊಲೋ ಏಯ್ಟ್ ಫಿಫ್ಟಿ ತಗೊಳ್ಳಿ ಹಾಂ ಊಟ ಆದ್ಮೇಲೆ ತಿನ್ನಿ ಸಂಜೆಗೆ ಊಟ ಆಗಿ ತಿನ್ನೀ ಜಾಸ್ತಿ ಮಲ್ಕೊಂಡಿರೀ ಇನ್ನು ಕಮ್ಮಿಲೈ ಆಗಿಲ್ಲ ಅಂದರೆ ನಾನೂ ನಮ್ಗೇನ್ ನಮಗೆ ಬಂದು ನೀವು ಮೀಟ್ ಮಾಡಿ ನಾನೆಲ್ಲೀ ಹೇಳ್ತಿನಿ ಏನು ಸರ್ ಏನು ಮ್ಯಾಮ್ ನಾ ನನ್ನ ಕ್ಲಿನಿಕ್ಗೆ ಬನ್ನೀ ಇಲ್ಲೀ ನಾರ್ಮೂಲ ಹತ್ರ ಅಲ್ಲಿ ನಾರ್ಮೂಲ ಹತ್ರ ಬಂದು ಅಲ್ಲೀ ಅಲ್ಲಿ ಐತೆ ಅಲ್ಲೊಂದು ಚಾ ಟೀ ಅಂಗಡಿ ಐತೆ ಅದು ಪಕ್ಕನೆ ನಂದೂ ಇರೋದು ಅಲ್ಲಿ ಬನ್ನಿ ನೀವು ನಾನು ಮೀಟ್ ಮಾಡ್ಕೋತಿನಿ ಇಲ್ಲ ಅಂದ್ರೆ ನಂದು ಅಲ್ಲೀ ಎಸ್ ಐ ಇವ್ನು ಇರ್ತಾನೆ ಅವ್ನ ಹತ್ರ ನೀವೂ ಅಪಾಯ್ಟ್ಮೆಂಟ್ ತಗೋಬಿಡಿ ನಾನು ಬ ಸಹ ಬರೋ ಸಿಗೋದೂ ಸಂಜೆಗೆ ಏಯ್ಟ್ ಓ ಕ್ಲಾಕ್ಗೆ ಬನ್ನಿ ಅವಾಗ ನಾನು ನಿಮಗೆ ಏನು ಇದು ಯಾವ ಜ್ವರ ಅಂತ ಕಂಡಿಡ್ದು ನಿಮ್ಗೆ ಹೇಳ್ತಿನ್ ನಾನು ಇಲ್ಲಾಂದ್ರೆ ಒಂದು ಸಾರಿ ಬ್ಲಡ್ ಟೆಸ್ಟು ಮಾಡಿರ್ಬೇಕು ಅದಕ್ಕೆ ಫೀಸೂ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗ್ತದೆ ಎಂಟ್ನೂರು ರುಪಾಯ್ ನೀವು ಬಂದರೆ ನಾನು ಮೀಟ್ ಮಾಡ್ಕೋತೀನಿ ಮತ್ತು ನೀವು ಔಟ್ ಸೈಡ್ದು ಏನಾರು ತಿಂತಿರಾ ಅದು ನೀವು ತಿಂದಿದಿರಲ್ವ ಅದೇ ಎರಡು ದಿನದ್ದು ಮೂರು ದಿನದ್ದು ಇಟ್ಟಿರ್ತಾರೆ ಅದೇ ಹೋಗ್ ನೀವು ತಿಂದರೆ ಇನ್ನೇನು ಆಗ್ತದ್ ಅಲ್ಲಿ ನೀವು ಬನ್ನಿ ನಾನು ನಮ್ಮ ನಿಮಗೆ ಮೀಟ್ ಮಾಡ್ತೀನಿ